ಹಲೋ ಕಸ್ಟಮರ್ ಕೇರಾ ಹೋಟೆಲ್ ಓಪನ್ ಇದೆಯ ನಮಗೆ ಊಟ ಬೇಕಾಗಿದೆ ನೀವು ಆರ್ಡ್ರ್ ತೊಗೋಳ್ತೀರಾ ಊಟವನ್ನು ನಮ್ಮ ಮನೆಯ ವಿಳಾಸಕ್ಕೆ ಕಳುಹಿಸುತ್ತೀರ ಅರ್ಧ ಗಂಟೆಯಲ್ಲಿ ನಮಗೆ ತಲುಪಿಸಲು ಆಗಬೋದಾ ನಮ್ಮ ಮನೆಯಲ್ಲಿ ನೆಂಟ್ರು ಬಂದಿದ್ದಾರೆ ಸ್ವಲ್ಪ ಬೇಗ ಬೇಕಾಗಿದೆ ಬೇಗನೇ ಕಳುಹಿಸಿಕೊಡಿ ಸರ್ ನಮ್ಮ ವಿಳಾಸ ಮೆಸೇಜ್ ಮಾಡ್ತೀನಿ ಸರ್